ಭಾರತದ ಅಧಿಕೃತ ಭಾಷೆಗಳು ಸಾಕಷ್ಟು ಇವೆ ಉದಾಹರಣೆಗೆ ಹಿಂದಿ ಇರ್ಬೋದು ಕನ್ನಡ ಇರ್ಬೋದು ತಮಿಳ್ ಇರ್ಬೋದು ಮಲಯಾಳಂ ಇರ್ಬೋದು ಪಂಜಾಬಿ ಇರ್ಬೋದು ಗುಜರಾತಿ ಇರ್ಬೋದು ಕೊಂಕಣಿ ಇರ್ಬೋದು ಮರಾಠಿ ಇರ್ಬೋದು ಆದರೆ ಎಲ್ಲದಕ್ಕಿನ್ನ ಮುಖ್ಯ ಅಂತ ಹೇಳದ್ರೆ ಇಡೀ ದೇಶದಲ್ಲೇ ನಾವು ಪ್ರಯಾಣ ಬೆಳ್ಸಿದ್ರೆ ಏನಾದ್ರೂ ಕೆಲಸ ಕಾರ್ಯಗಳ ನಿಮಿತ್ತ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ನಮಗೆ ಮುಖ್ಯವಾಗಿ ಹಿಂದಿ ಭಾಷೆ ಅವಶ್ಯಕವಾಗಿ ಬೇಕಾಗಿದೆ ಇಲ್ಲವಾದಲ್ಲಿ ನಮಗೆ ಬೇರೆಯವರ ಜೊತೆ ಮಾತನಾಡಲು ತುಂಬ ಕಷ್ಟವಾಗುತ್ತದೆ ಆದ ಕಾರಣ ಎಲ್ಲ ನಮ್ಮ ಭಾರತ ದೇಶ್ದಲ್ಲಿ ಎಲ್ಲ ಭಾಷೆಗಿಂತ ನಾವು ಹಿಂದಿ ಭಾಷೆ ಕಲಿಯೋದು ತುಂಬ ಸೂಕ್ತ ಅಂತ ನನ್ನ ಅಭಿಪ್ರಾಯ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತೃ ಭಾಷೆಯಾಗಿದ್ದು ಪ್ರತಿ ವರ್ಷ ನವಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾರೆ ಹಾಗಾಗಿ ನಾವು ಮಾತೃ ಭಾಷೆಗೆ ಹೆಚ್ಚಿನ ಒಂದು ಒತ್ತನ್ನು ನೀಡಬೇಕಾಗಿದೆ ಹಾಗೇ ವಿದ್ಯಾರ್ಥಿಗಳಿಗೆ ಮಾತೃ ಭಾಷೆಯಲ್ಲೇ ನಾವು ಶಿಕ್ಷಣ ಕೊಡ್ಸಿದ್ರೆ ಅವರು ಉತ್ತಮವಾಗಿರುವಂತಹ ವಿದ್ಯಾಭ್ಯಾಸ ಭಾಳ ಸರಳವಾಗಿ ಸುಲಭವಾಗಿ ಸಿಗೋದು ಸಾಧ್ಯತೆ ಇದೆ ಆದ ಕಾರಣ ನಾವು ಮಾತೃ ಭಾಷೆಯಲ್ಲಿ ಶಿಕ್ಷಣ ಕೊಡುವುದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಜೊತೆಗೆ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮದೇ ಆಗಿರುವಂತಹ ಭಾಷೆಗಳನ್ನು ಬಳಸ್ತಾ ಇದ್ದಾರೆ ಉದಾಹರಣೆಗೆ ತಮಿಳ್ ನಾಡಿನಲ್ಲಿ ತಮಿಳ್ ಬಿಟ್ಟರೆ ಬೇರೆ ಯಾವ ಭಾಷೆಯನ್ನೂ ಅವರು ಬಳಸೋದಿಲ್ಲ ಹಾಗಾಗಿ ಬೇರೆ ರಾಜ್ಯದವರು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಂಗಡಿಯ ಫಲಕಗಳನ್ನು ನೋಡಿದ್ರು ಸಹ ಪ್ರತಿಯೊಂದು ಫಲಕಗಳು ಬರೀ ತಮಿಳ್ನಲ್ಲಿಯೇ ಇರುತ್ತೆ ಅವರು ಭಾಳ ಸ್ವಾಭಿಮಾನಿ ಕ್ ಅವರು ತಮಿಳ್ನಲ್ಲಿ ಅಷ್ಟೇ ಮಾತಾಡ್ತಾರೆ ಬೇರೆ ಯಾವ ಭಾಷೇನೂ ಅವರು ಬಳಕೆ ಮಾಡೋದೇ ಇಲ್ಲ ಹಾಗಾಗಿ ಬೇರೆ ರಾಜ್ಯದವರಿಗೆ ತಮಿಳ್ ನಾಡ್ಗೆ ಹೋದಂಥ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಆದ ಕಾರಣ ನಮ್ಮ ಭಾಷೆಯ ಬಗ್ಗೆ ಹೆಚ್ಚಿನ ಒಂದು ನಾವು ಆಸೆಯನ್ನು ಇಟ್ಟುಕೊಂಡಿದ್ರೂ ಸಹ ನಾವು ಬೇರೆ ಭಾಷೆಗಳನ್ನು ಕಲಿತ್ರೆ ನಾವು ರಾಜ್ಯ ಬೇರೆ ಬೇರೆ ರಾಜ್ಯಗಳಿಗಾಗಲಿ ಹೋಗ್ಬಿಟ್ಟು ನಾವು ಮಾತನಾಡಲು ಸುಲಭ ಆಗುತ್ತೆ ಅಂತೇಳಿ ಇಲ್ಲಿ ನಾವು ಹೇಳಲಿಕ್ಕೆ ನಾವು ಇಷ್ಟಪಡ್ತೀನಿ ಜೊತೆಗೆ ಭಾಷೆಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಡಬೇಕು ಅಂತ ಹೇಳದ್ರೆ ನಾವು ಎಲ್ಲ ಭಾಷೆಗಳನ್ನು ಸಾಮಾನ್ಯವಾಗಿ ಮೂರ್ನಾಲ್ಕು ಭಾಷೆಗಳನ್ನು ನಾವು ಕಲಿತಿದ್ರೆ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಕಮ್ಯುನಿಕೇಶನ್ನು ಈಸಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಅದರ ಜೊತೆ ಜೊತೆಗೆ ಇಂಗ್ಲೀಷನ್ನು ನಾವು ಹೆಚ್ಚು ಬಳಕೆ ಮಾಡೋದು ಸಹ ಸೂಕ್ತ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದೀನಿ